ಮೊಬೈಲ್ ಮೊಬೈಲ್ ಅನ್ನೋದು ಒಂದು ವಸ್ತು ಅದನ್ನು ಒಳ್ಳೆಯ ರೀತೀಲಿ ಬಳ್ಸಿದ್ರೆ ಅದು ಒಳ್ಳೆಯದು ಯಾಕೆ ಅಂತ ಅಂದರೆ ಈಗ ಹೊರ್ಗಡೆ ಯಾರಾದ್ರು ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಯಾರಾದ್ರು ಇರ್ಬೋದು ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ಅವ್ರನ್ನು ಮಾತಾಡಿಸ್ಕೋಬೋದು ಅವ್ರು ಹೇಗಿದ್ದಾರೆ ಅಂತ ಅವ್ರ ಆರೋಗ್ಯ ವಿಚಾರಿಸ್ಬೋದು ಅವ್ರನ್ನು ನೋಡ್ಬೋದು ಮತ್ತು ಹೊರ್ಗಡೆ ದೇಶದ ವಾತಾವರಣ ಹೇಗಿದೆ ಹೆಂಗೆ ಏನು ಅಂತ ಅವ್ರ ಆರೋಗ್ಯ ನಾವು ಕೇಳಿ ವಿಚಾರಿಸ್ಕೋಬೋದು ಕೇಳ್ಕೊಬೋದು ಮತ್ತು ಮೊಬೈಲ್ ಬಂದಿರೋದು ಒಳ್ಳೆದೆನೇ ಯಾಕೆ ಅಂತ ಅಂತ ಅಂದರೆ ಈಗ ಯಾರಾದರೂ ಸತ್ತೋದ್ರು ಅಂತ ಅಂತ ಅಂದಾಗ ಆ ವಿಷ್ಯನ ನಾವು ಮುಟ್ಟಿಸ್ಬೋದು ಮತ್ತು ಹೊರ್ಗಡೆ ಊರಲ್ಲಿ ಇರೋರಿಗೆ ಫೋನ್ ಮಾಡಿ ಹೇಗಿದ್ದೀರಾ ಏನು ಅಂತ ಕೇಳ್ಕೊಬೋದು ಜೊತೆಗೆ ಮೊಬೈಲುಗಳಲ್ಲಿ ಒಳ್ಳೆಯ ಒಳ್ಳೆಯ ಮೆಸೇಜುಗಳು ಬರ್ತವೆ ಅದನ್ನೆಲ್ಲ ನಾವು ತಿಳ್ಕೊಬೋದು ಮತ್ತು ಹೊರ್ಗಡೆ ಏನು ನಡಿತಾಯಿದೆ ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಹಂಗಂತ ಎಲ್ಲ ನಾವು ಕೇಳ್ಕೊಬೋದು ನೋಡ್ಕೊಬೋದು ವೀಡಿಯೋ ಕಾಲ್ ಮಾಡಿ ಮತ್ತು ಹೊರ್ಗಡೆಗೆ ಏನೀಗ ನಮ್ಮ ಹುಡ್ಗುರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಅಂದರೆ ಎಲ್ಲಿದ್ದಾರೆ ಏನು ಅಂತ ನಮ್ಗಲ್ಲಿ ನೋಡೋಕ್ಕಾಗಲ್ಲ ಆಗ ವೀಡಿಯೋ ಕಾಲ್ ಮಾಡಿ ನೋಡ್ಬೋದು ಜೊತೆಗೆ ಮಕ್ಕಳ ಎಜುಕೇಶನ್ನಿಗೆ ತುಂಬ ಉತ್ತಮವಾಗಿದೆ ಮೊಬೈಲ್ ಅಂತ ಅನ್ನೋದು ಎಜುಕೇಶನ್ ಅಂದರೆ ಹೆಂಗಪ್ಪಾ ಅಂತ ಅಂದರೆ ಇದು ಕ್ವೆಶ್ಚನ್ ಆನ್ಸರು ಅಂದರೆ ಪ್ರಶ್ನೆ ಉತ್ತರ ಎರಡನ್ನೂ ಮೊಬೈಲಲ್ಲಿ ಕಳಿಸ್ಕೊಂಡು ಟೀಚರುಗಳು ಸ್ಕೂಲಿಂದ ಮೊಬೈಲಲ್ಲಿ ಕಳಿಸ್ಕೊಡ್ತಾರೆ ಅದನ್ನು ನಾವು ನೋಡ್ಕೊಂಡು ಮನೆಯಿಂದನೇ ಉತ್ತರ ಬರ್ಕೊಂಡು ನಾವು ಕಲಿತ್ಕೊಂಡು ಸ್ಕೂಲಲ್ಲಿ ಹೋಗಿ ಎಕ್ಸಾಮ್ ಬರಿಬೋದು ಜೊತೆಗೆ ಏನಾದ್ರೂ ಒಂದು ಮೀಟಿಂಗ್ ಇರ್ಬೋದು ಫೇರೆಂಟ್ಸ್ ಮೀಟಿಂಗ್ ಇರ್ಬೋದು ಮಕ್ಕಳ ಆಟದ ಬಗ್ಗೆ ಇರ್ಬೋದು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು ಆಟದ ಬಗ್ಗೆ ಕೊ ಇದು ಪರೀಕ್ಷೆಗಳ ಬಗ್ಗೆ ಮತ್ತು ಮಕ್ಕಳು ಯಾವ ರೀತಿ ಓದ್ತಾಯಿದ್ದಾರೆ ಏನು ಅಂತ ಎಲ್ಲ ಕೇಳ್ಕೊಬೋದು ಅದುಬಿಟ್ರೆ ಮತ್ತು ಮಕ್ಕಳು ಏನಾದ್ರು ಫೀಸ್ ಕಟ್ಟಬೇಕಾ ಮತ್ತು ಟೈಮಿಂಗ್ಸ್ ಚೇಂಜಾಗಿದೆಯಾ ಮೀಟಿಂಗ್ ಟೈಮಿಂಗ್ಸ್ ಚೇಂಜಾಗಿದೆಯಾ ಅದೆಲ್ಲ ನಾವು ಮೊಬೈಲಿಂದಲೇ ನೋಡ್ಬೋದು ಮತ್ತು ಮೊಬೈಲಿರೋದು ತುಂಬ ಅನುಕೂಲ ಮತ್ತು ವರ್ಕ್ ಫ್ರಮ್ ಓಮು ಅಂತ ಅಂದರೆ ಮನೆಯಿಂದಲೇ ಕೆಲಸ ಮಾಡ್ಬೋದು ಅಂತ ಬಂದಿರೋದರಿಂದ ಮನೆಯಿಂದಲೇ ನಾವು ಮೊಬೈಲಲ್ಲಿ ಕೆಲಸ ಮಾಡ್ಬೋದು ಮತ್ತು ಯಾವ್ಯಾವ ದಿನ ಯಾವ್ಯಾವುದು ರಾಶಿ ಏನು ಅಂತೆಲ್ಲಾ ನೋಡಿ ತಿಳ್ಕೊಬೋದು ಮತ್ತು ಯಾವ ಯಾವ ಪೂಜೆಗೆ ಏನೇನು ಬರುತ್ತೆ ಅಂತ ನಾವು ನೋಡ್ಕೊಬೋದು ಆ ಥರಯೆಲ್ಲ ಅನುಕೂಲ ಇದೆ ಮೊಬೈಲಿಂದ ಆದರೆ ಮೊಬೈಲಿಂದ ಮೊಬೈಲಿಂದ ಅಷ್ಟು ಅನುಕೂಲ ಇದೆ ಅಂತ್ಹೇಳಿ ಅತಿಯಾಗಿ ನೋಡಬಾರ್ದು ಜೊತೆಗೆ ನಾವು ಮನೆಯಿಂದಲೇ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಹಾಕ್ಕೊಬೋದು ಕೆಲ್ಸದ್ದು ಇರ್ಬೋದು ಸ್ಕೂಲಿಗಿರ್ಬೋದು ಈ ಥರವಾಗಿ ಮನೆಯಿಂದಲೇ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಮತ್ತು ಆನ್ಲೈನ್ ಅಪ್ಲಿಕೇಶನ್ನು ಅಂತ ಅಂದರೆ ಕಂಪ್ಯೂಟರಲ್ಲಿ ಅಪ್ಲಿಕೇಶನ್ ಹಾಕ್ಸೋದ್ರಿಂದ ಮೊಬೈಲಿಂದಲೇ ಹಾಕ್ಕೊಬೋದು ಮತ್ತು ಲೈಟ್ ಬಿಲ್ ಕಟ್ಬೋದು ನೀರಿನ ಬಿಲ್ ಕಟ್ಬೋದು ಮಕ್ಳ ಫೀಸ್ ಕಟ್ಬೋದು ಮತ್ತು ಮೊಬೈಲಿಂದ ಮೊಬೈಲಿಗೆ ದುಡ್ಡು ಟ್ಯಾನ್ಸ್ಫರ್ ಮಾಡ್ಬೋದು ಕಳಿಸ್ಬೋದು ಮತ್ತು ಬ್ಯಾಂಕ್ ವ್ಯವಹಾರನ್ನೆಲ್ಲ ಮೊಬೈಲಿಂದಲೇ ನೋಡ್ಬೋದು ದುಡ್ಡು ಹಾಕೋದು ತೆಗೆಯೋದು ಈ ಮೊದಲ ಥರ ಬ್ಯಾಂಕಿಗೆ ಹೋಗಿ ದುಡ್ಡನ್ನು ತೊಗೊಬೇಕು ಎ ಟಿ ಎಮ್ ಯೂಸ್ ಮಾಡಬೇಕು ಅನ್ನೋದೇನು ಇಲ್ಲ ಫೋನ್ಪೇ ಗೂಗಲ್ ಪೇ ಅಂತೆಲ್ಲ ಬಂದಿದೆಯಲ್ಲ ಹಾಗಾಗಿ ಮೊಬೈಲಿಂದಲೇ ನಾವು ನೋಡ್ಬೋದು ಆದರೆ ಕೆಲಸಕ್ಕೋಗೋರ್ಗೆ ತುಂಬ ಅನ್ಕೂಲವಾಗಿದೆ ಅಂತ ಹೇಳ್ಬೋದು ಮೊಬೈಲಿಂದ ಮತ್ತು ಮಕ್ಕಳ ಎಜುಕೇಶನ್ನಿಗೆ ಅಂತ ಅಂದಾಗ ಸಮವಸ್ತ್ರ ಅಂತ ಅಂದರೆ ಯುನಿಫಾರಮ್ಗಳನ್ನು ಅವ್ರು ಫೋಟೋ ಕಳಿಸ್ತಾರೆ ಟೀಚರ್ಗಳು ಅದರಲ್ಲೇ ನೋಡ್ಕೊಂಡು ನಾವು ಯುನಿಫಾರಮ್ ತರ್ಬೋದು ಮತ್ತು ಕೆಲ್ವೊಂದು ಅಡ್ರೆಸ್ಗಳು ಲೊಕೇಶನ್ಗಳು ಹಾಕ್ಕೊಂಡು ಹೊರ್ಗಡೆ ಊರಿಗೆ ಹೋದಾಗ ಯಾವ ಏರಿಯಾ ಅದು ಏನು ಅಂತ ಅಡ್ರೆಸ್ಗಳನ್ನು ಮೊಬೈಲಿಂದಲೇ ಲೊಕೇಶನ್ ಹಾಕ್ಕೊಂಡು ಆ ಅಡ್ರೆಸ್ಸಿಗೆ ಹೋಗಿ ತಲುಪ್ಬೋದು ಮೊದಲ ಥರ ಒಬ್ಬರ ಕೇಳ್ಕೊಂಡು ಹೋಗ್ಬೇಕು ಅಂತ ಅನಾನುಕೂಲ ಏನೂ ಇಲ್ಲ ಅನ್ಕೂಲವಾಗೆ ಇದೆ ಮತ್ತು ಮೊಬೈಲ್ ಇರೋದರಿಂದ ಮತ್ತು ಟೈಮಿಂಗ್ಸು ನಾವು ಮೊಬೈಲಲ್ಲೇ ನೋಡ್ಕೊಬೋದು ಟೈಮಿಂಗ್ಸು ಅಂತಂದರೆ ಅಲರಾಮ್ ಇಟ್ಟುಕೊಂಡು ಇನ್ ಟೈಮಿಗೆ ಕರೆಕ್ಟಾಗಿ ಎದ್ದೇಳೋದು ಅಂದರೆ ಟೈಮಿಂಗ್ಸ್ ಸಮಯಕ್ಕೆ ಕರೆಕ್ಟಾಗಿ ಎದ್ದೇಳೋದು ಕೆಲ್ಸಕ್ಕೆ ಹೋಗೋಕೆ ಟೈಮ್ ನೋಡ್ಕೊಬೋದು ಅಲರಾಮ್ ಹೊಡೆದ ತಕ್ಷಣ ನಾವೆದ್ದು ರೆಡಿಯಾಗೋಕ್ಕೆ ಸರಿ ಇರುತ್ತೆ ಮತ್ತು ಒಬ್ರನ್ನು ಎಚ್ಚರಿಸೋಕ್ಕೆ ಮತ್ತು ಒಬ್ರನ್ನು ಎಬ್ಬಿಸೋಕ್ಕೆಲ್ಲ ಅನುಕೂಲ ಆಗಿದೆ ಮತ್ತು ಈಗ ಜಾಸ್ತಿ ಅನುಕೂಲ ಆಗಿರೋದು ವರ್ಕ್ ಫ್ರಮ್ ಹೋಮು ಅಂದರೆ ಮೊಬೈಲಿಂದಲೇ ಮನೆಯಿಂದ ಕೆಲಸ ಮಾಡಿ ಎಷ್ಟೋ ಹೆಣ್ಮಕ್ಳು ಬದುಕ್ತಾಯಿದ್ದಾರೆ ಆ ರೀತಿ ಇದ್ದಾಗ ನಮಗೆಲ್ಲ ತುಂಬ ಅನುಕೂಲ ಆಗಿದೆ ಮತ್ತು ಕೆಲಸಕ್ಕೋಗೋರ್ಗೂ ಅಷ್ಟೇ ಇವತ್ತು ರಜಾ ನಾಳೆ ಬನ್ನಿ ಮತ್ತು ನಾಳೆ ಇಂಥ ಟೈಮಿಗೆ ಬನ್ನಿ ಅಂತ ಮತ್ತು ನಾವು ಫೋನ್ ಮಾಡಿ ಕೇಳಿಕೊಂಡು ಎಲ್ಲರೂ ಕೆಲ್ಸಕ್ಕೆ ಕೇಳಿರ್ತೀವಿ ಅವ್ರು ಫೋನ್ ಮಾಡಿದರೆ ಅಥ್ವಾ ನಾವೇ ಫೋನ್ ಮಾಡಿ ಕೇಳ್ಕೊಂಡು ನಾವು ಕೆಲ್ಸಕ್ಕೋಗೋಕ್ಕೆಲ್ಲ ಅನುಕೂಲ ಆಗಿದೆ ಹಂಗಾಗಿ ನಮಗೆ ಫೋನು ಅನುಕೂಲ ಆಗಿದೆ ಫೋನ್ ಒಳ್ಳೆಯದು ಅಂತ ನಾವು ಹೇಳ್ತೀವಿ ಮತ್ತು ಆ ಫೋನಲ್ಲಿ ಏನೋ ನಿಮ್ಮದು ಹಾರ್ಟ್ಬೀಟ್ ಚೆಕ್ ಮಾಡ್ಬೋದು ಮತ್ತು ಬಿ ಪಿ ಚೆಕ್ ಮಾಡ್ಕೊಬೋದು ಶುಗರ್ ಚೆಕ್ ಮಾಡ್ಬೋದು ಆರೋಗ್ಯವೂ ನಾವು ಕಾಪಾಡ್ಕೊಬೋದು ಹಂಗಾಗಿ ನಮಗೆ ಫೋನು ಒಳ್ಳೆಯ ರೀತಿಯಲ್ ಯೂಸ್ ಆಗ್ತಾಯಿದೆ ಅಂತ ನಾವು ನಮಗನ್ಸುತ್ತೆ ಫೋನ್ ಒಳ್ಳೆಯದು ಅಂತ ನಾವಂತೀವಿ